ನಾನು ಮಾಸ್ಟರ್ ಆಫ್ ಕಾಮರ್ಸ್ ಎಮ್ ಕಾಮ್ ವಿದ್ಯಾಭ್ಯಾಸವನ್ನು ಪೂರೈಸಿದ್ದೇನೆ ನಾನು ಶಿವಮೊಗ್ಗ ಜಿಲ್ಲೆಯ ಸರ್ಕಾರಿ ಕಾಲೇಜಿನಲ್ಲಿ ಪಠ್ಯಕ್ರಮದಲ್ಲಿ ನನ್ನ ಮಾಸ್ಟರ್ ವಿದ್ಯಾಭ್ಯಾಸವನ್ನು ನಿರ್ವಹಿಸಿದ್ದೇನೆ ನನ್ನ ವಿದ್ಯಾಭ್ಯಾಸ ಸಮಯದಲ್ಲಿ ನಾನು ಕಾಮರ್ಸ್ ಮತ್ತು ಬ್ಯಾಂಕಿಂಗ್ ನಿರಂತರ ಅಧ್ಯಯನದಲ್ಲಿ ನಿರತಳಾಗಿದ್ದೇನೆ ಅಂದರೆ ಹಣ ವ್ಯವಸ್ಥೆ ಹಣಕಾಸು ಮತ್ತು ಆರ್ಥಿಕ ವ್ಯವಸ್ಥೆಗಳ ಬಗ್ಗೆ ವಿಶಾಲ ಜ್ಞಾನ ಹಾಗೂ ಕೌಶಲ್ಯಗಳನ್ನು ಪಡೆದಿದ್ದೇನೆ ನನ್ನ ವಿದ್ಯಾಭ್ಯಾಸ ಮುಗಿದ ನಂತರ ನಾನು ತಾತ್ಕಾಲಿಕ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಒಂದು ಗೌರವ ಸ್ಥಾನದ ಸಂಸ್ಥೆಯಲ್ಲಿ ಉದ್ಯೋಗಕ್ಕೆ ಸೇರಿದ್ದೇನೆ ನನ್ನ ಉದ್ಯೋಗದ ಅವಧಿಯಲ್ಲಿ ನಾನು ಬ್ಯಾಂಕಿಂಗ್ ಸಂಬಂಧಿತ ಹಲವಾರು ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸಿದ್ದೇನೆ ಮತ್ತು ಆಗಸ್ಟ್ನಲ್ಲಿ ನನ್ನ ಕಾಮರ್ಸ್ನ ಮೂಲಕ ಸಂಪಾದಿಸಿದ ಸಂಬಳಿಗೆ ತಕ್ಕಂತೆ ಮನ್ನಣೆ ಪಡೆದಿದ್ದೇನೆ ನನ್ನ ಕನ್ನಡ ಅನುವಾದ ಕೌಶಲ್ಯದ ಮೂಲಕ ಕನ್ನಡದಲ್ಲಿ ಹೆಚ್ಚಿನ ಸಂಭಾಷಣೆ ಮಾಡುವುದರಿಂದ ನನ್ನ ಭಾಷೆಯನ್ನು ಮೇಲುಗೈಯಲ್ಲಿ ಹೆಗಲಾಗಿ ತಿಳಿದಂತಾಗಿದೆ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಗೆ ನನಗೆ ಆಳವಾದ ಆಸಕ್ತಿ ಮತ್ತು ಗೌರವ ಇದೆ